ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಷನ್ ಅಂತ ಸದ್ಗುರು ಅವರು ಮಾಡಿರೋವಂಥದ್ದು ಈಗ ತುಂಬಾ ಫೇಮಸ್ ಆಗಿದೆ ಆಮೇಲೆ ನಂದಿ ಬೆಟ್ಟ ಇದೆ ಸುರಸದ್ಮಗಿರಿ ಇದೆ ಅಮರನಾರಾಯಣ ದೇವಾಲಯ ಗೋವರ್ಧನ ಗಿರಿ ಬೆಟ್ಟ ಇದೆ ಸೊ ಇದೆಲ್ಲ ಅಲ್ಲಿ ಬೆಟ್ಟಗಳು ಗುಡ್ಡಗಳು ಇರೋವಂಥ ಪ್ರದೇಶ ಅದೇ ತುಂಬ ಜನ ಟೂರಿಸ್ಟ್ ಪ್ಲೇಸ್ಗೆ ಇಷ್ಟ ಪಡ್ತಾರೆ ವನ್ ಡೇ ಟ್ರಿಪ್ ಆಗ್ಬೋದು ಈ ತರದಕ್ಕೆಲ್ಲನು ಯಾಕೆ ಹೆಗ್ಗುರುತು ಅಂತಂದರೆ ಇನ್ನು ನಂದಿಬೆಟ್ಟ ಅದೆಲ್ಲ ಇದು ಆಗ ರಾಜರು ಕೂಡ ಅಲ್ಲಿ ಆಳಿದ್ದಾರೆ ಅಂತ ಹೇಳ್ಬೋದು ಸೊ ಈಗ ಯಾಕೆ ಈಶಾ ಫೌಂಡೇಷನ್ ಗ್ರೇಟ್ ಅಂದರೆ ಅಲ್ಲಿ ಏನೋ ಒಂದು ದೊಡ್ಡದಾದಂಥ ಒಂದು ಇದಿದೆ ಏನು ಒಂದು ಶಿವ ಆಗ್ಬೋದು ಹರ ಹರ ಮಹಾದೇವ ಅಂತ ನಾವಲ್ಲೋದ್ರೆ ಒಂದು ಜಪ ಮಾಡೋದಕ್ಕೆ ಆ ಥರದ್ದೆಲ್ಲ ಪ್ಲೇಸಸ್ ಇರೋದ್ರಿಂದ ಸೊ ಅದು ಆಕರ್ಷಣೆ ಅಂತ ಹೇಳ್ಬೋದು